ಧರ್ಮಸ್ಥಳ ಸ್ವಸಹಾಯ ಸಂಘ ಗುಂಪಿಗೆ ಸೇರ್ಬೇಕು ಏನೆಲ್ಲ ಬೇಕಾಗ್ತದೆ ಅದಕ್ಕೆ ದಾಖಲೆ

ಹಾಂ ಹಾಂ

ಹೌದು ಹೌದು

ಆಯ್ತು

ನಮಗೆ ಲೋನ್ ಎಲ್ಲ ಕೊಡ್ತಾರಾ ಹೌದಾ ಎಷ್ಟು ಸಮಯದ ನಂತರ ಹೌದು

ಹಲೋ ಹಾಂ ಎಷ್ಟು ಎಷ್ಟು ಕೊಡ್ತಾರೆ ತಿಂಗಳಿಗೆ ಹಾಂ ಹೌದು

ಯಾವುದೆಲ್ಲಾ ಬೇಕಾಗ್ತದೆ ಅದಕ್ಕೆ

ಹೌದ್ ಏನೆಲ್ಲ ಬೇಕಾಗ್ತದೆ ಅದಕ್ಕೆ ಏನೆಲ್ಲ ಬೇಕಾಗ್ತದೆ ಆಯ್ತು ಆಯ್ತು

ಆಯ್ತು ಆಯ್ತು ಸೇರಲಿಕ್ಕೆ ಏನೆಲ್ಲ ಬೇಕು ಅದಕ್ಕೆ ಬುಕ್ ಆಯ್ತು